ನಮ್ಮ ಓದು ಹೆಚ್ಚು ಓದಿ ಓದಿನಲ್ಲಿ ಯಶಸ್ಸು ಪಡ್ಕೋಳ್ಳೋಕಾಗಿಲ್ಲ ಅಂತಂದರೂ ಈ ಒಂದು ವೃತ್ತಿ ಶಿಕ್ಷಣದಲ್ಲಿ ನಾವು ಜೀವನವನ್ನು ರೂಢಿಸ್ಕೊಬೋದು ಹೌದು ನಾವು ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಪಡ್ಕೋಬೋದು ಜೀವನವನ್ನು ಇದರಲ್ಲಿ ವೃತ್ತಿ ವೃತ್ತಿಯಾಗಿ ಜೀವನವನ್ನು ರೂಪಿಸ್ಕೋಬೋದು ಕೋಳಿ ಸಾಕಾಣಿಕೆ ಆಗಿರ್ಬೋದು ಈ ಕೋಳಿ ಸಾಕಾಣಿಕೆಯಲ್ಲಿ ಏನು ಪ್ರಸ್ತುತ ಕೋಳಿ ಇದೆ ಕೋ ಚಿಕನ್ ಕೆ ಜಿ ಫಾರಂ ಕೋಳಿ ಚಿಕನ್ ಕೆ ಜಿ ಬಂದ್ಬಿಟ್ಟು ಇನ್ನೂರ ಎಂಬತ್ತು ರೂಪಾಯಿ ಇದೆ ಅದೇ ನಾಟಿ ಕೋಳಿ ಕೋಳಿ ಕೋಳಿನೇ ಕೆ ಜಿಗೆ ನಾನ್ನೂರು ರೂಪಾಯಿ ಇದೆ ಇದರದ್ದು ಒಂದು ಸಾಕಾಣಿಕೆಯೆಂದು ಒಳ್ಳೆ ದುಡ್ಡು ಮಾಡ್ಕೋಬಹುದು ಪಶು ಸಂಗೋಪನೆ ಪಶು ಸಂಗೋಪನೆಯಲ್ಲಿ ಈ ಹೈನುಗಾರಿಕೆ ಮಾಡುವುದರಿಂದ ನಾವು ಒಂದು ಒಳ್ಳೆಯ ಆದಾಯವನ್ನು ಪಡ್ಕೋಬಹುದು ಹೈನುಗಾರಿಕೆ ಹಾಲು ಪ್ರಸ್ತುತ ಹಾಲು ಲೀಟರ್ ಬೆಲೆ ಮೂವತ್ತೆಂಟು ರೂಪಾಯಿ ಇದೆ ಹಾಲು ಹೈನುಗಾರಿಕೆಯಲ್ಲಿ ಇದರಲ್ಲಿ ಜೀವನ ರೂಪಿಸ್ಕೋಬಹುದು ಪಶು ಸಾಕಾಣಿಕೆ ಇನ್ನು ಮರಕೆಲಸ ಮರಕೆಲಸ ಬಡಗಿಗಳೇ ಮಾಡಬೇಕಂತೇನಿಲ್ಲ ವಿದ್ಯೆ ಅನ್ನೋದು ಯಾರು ಬೇಕಾದರೂ ಮಾಡ್ಬೋದು ಮರಗೆಲಸದಲ್ಲಿಯೂ ಜೀವನ ರೂಪಿಸ್ಕೋಬೋದು ಇದರಲ್ಲಿ ತುಂಬ ಚೆನ್ನಾಗಿದೆ ಪ್ಲಂಬಿಂಗು ಇನ್ನು ಹೊಲಿಗೆ ಈ ಹೊಲಿಗೆ ಹೆಣ್ಣುಮಕ್ಕಳ ಒಂದು ಜೀವನವನ್ನು ರೂಪಿಸಿಕೊಳ್ಳಲು ಇರುವಂತಹ ಒಂದು ಒಂದು ಸುಲಭ ಮಾರ್ಗ ಅಂದರೆ ಹೊಲಿಗೆ ಈ ಬಟ್ಟೆಯ ಹೊಲಿಗೆಯು ಹೆಣ್ಣುಮಕ್ಕಳ ಒಂದು ಅವ್ರ ಜೀವನ ರೂಪಿಸ್ಕೊಳ್ಳೋಕ್ಕಿರುವಂತಹ ಒಂದು ದ್ಯಾವ್ರು ಕೊಟ್ಟ ವರ ಅಂತ ಹೇಳಿದ್ರೂ ತಪ್ಪಾಗಲಾರದು ಏನೋ ಸಮಸ್ಯೆ ಆಗಲಿ ಗಂಡ ಹೆಂಡತಿ ಬೇರೆ ಬೇರೆ ಆದಾಗ ಇಲ್ಲ ಗಂಡ ತೀರಿ ಹೋದಾಗ ಇಲ್ಲ ಮನೆಯವರಿಂದ ಹೆಣ್ಣು ದೂರ ಹೋದಾಗ ಅವರಿಗೆ ಒಂದು ಬೆನ್ನೆಲುಬು ಆಗಿ ನಿಲ್ಲೋದು ಆರ್ಥಿಕವಾಗಿ ಜೀವನವನ್ನು ರೂಪಿಸಿಕೊಳ್ಳೊ ಆಗಿ ಏಕೈಕ ಮಾರ್ಗ ಅಂತಂದರೂ ಸುಲಭ ಮಾರ್ಗ ಅಂತ ನಂಬಿಕೆ ಹೊಲಿಗೆ ಬಟ್ಟೆಯ ಹೊಲಿಗೆಯೂ ಹೆಣ್ಣುಮಕ್ಕಳ ವರ ಒಂದು ಅಂತಲೇ ಹೇಳ್ಬೋದು ಇದು ಗಂಡು ಮಕ್ಕಳೂ ಕಲಿಬಹುದು ಹೆಣ್ಣು ಮಕ್ಕಳಿಗೂ ಇದು ಹೇಳಿ ಮಾಡಿಸಿಕೊಟ್ಟಂತಹ ಒಂದು ಕೆಲಸ ಅಂಥೇಳಿದರೆ ತಪ್ಪಾಗಲಾರದು